ಹಲೋ ಯಾರು ಹೌದು ನೀವು ಯಾರು ಹಾಂ ಹೇಳಿ ಮೇಘ ಅವರೆ ಓಕೆ ಯಾವತ್ತು ಓಕೆ ಎಷ್ಟು ಜನ ಇದ್ದೀರ ಯಾವ ಗಾಡಿ ನೋಡ್ತಾ ಇದ್ದೀರ ನೀವು

ಶೃಂಗೇರಿ ಮಾತ್ರನಾ ಅಥವಾ ಬೇರೆ ಕಡೆ ಏನು ಏನಾದರು ಹೋಗೋ ನೋಡ್ತಿದ್ದೀರ ಪ್ಲ್ಯಾನು ಓಕೆ ಓಕೆ ಹಾಂ ಹಾಂ ಮೇಡಮ್ ಎಲ್ಲ ಕರೆಕ್ಟಾಗಿದೆ ಸೌಂಡ್ ಸಿಸ್ಟಮ್ಮೆಲ್ಲ ನೀವು ಬಂದು ಬೇಕಿದ್ರೆ ಒಂದು ಸಾರಿ ಚೆಕ್ ಮಾಡ್ಬೋದು ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಇಲ್ಲ ಡೈರೆಕ್ಟಾಗಿ ಬನ್ನಿ

ಊಂ ಓಕೆ ಆಗುತ್ತೆ ಬಟ್ ಬಜೆಟ್ಟು ನೀವು ಯಾವ ಥರ ಅಂದ್ಕೊಂಡಿದೀರ ಎಷ್ಟ್ರಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀರ ಮೇಡಮ್ ಇವಾಗ ನಮ್ಮ ಇದರಿಂದ ಕರ್ಕೊಂಡೋಗ್ತ್ರಿಂದ ಫುಡ್ ಅಕಾಮಡೇಶನ್ ಕೂಡ ಕೊಡ್ತಾ ಇದ್ದೀವಿ ಅದೇ ನಿಯರ್ ಹೋಟೆಲ್ ಇರೋದರಿಂದ ಸ್ಟೇಯೆಲ್ಲ ಮಾಡಿಸಿ ಸೊ ಹಾಗಾಗಿ ನಾವು ಟ್ವೆಂಟಿ ಟ್ವೆಂಟಿ ಫೈಯೇ ತೊಗೊಳೊದು ಮಾಮ್ ಇಲ್ಲ ಮೇಡಮ್ ಕಮ್ಮಿ ಆಗೋಲ್ಲ ನಮಗು ಅಲ್ಲಿ ಪೆಟ್ರೋಲ್ ಚಾರ್ಜಸ್ಸೆಲ್ಲ ಇದ್ದೇ ಇರುತ್ತಲ್ಲವ ನಮಗು ಲಾಸ್ ಆಗುತ್ತೆ ಹಾಂ ಹಾಗೆಲ್ಲ ಆಗೋಲ್ಲ ಮೇಡಮ್ ಟ್ವೆಂಟಿ ಫೈವ್ ಲಾಸ್ಟ್ ಎಲ್ರಿಗು ನಾವು ಅದೇ ಥರ ತೊಗೊಳ್ತ ಇರೋದು ಎಲ್ಲರಿಗು ಹೇಳಬೇಕು ಅಂತಂದರೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸವೆನ್ ತೊಗೊಳ್ತ ಇದ್ದೀವಿ ನಿಮಗೆ ಟ್ವೆಂಟಿ ಫೈಯ್ ತೊಗೊಳ್ತಾ ಇದ್ದೀವಿ ಹಾಂ ಎಲ್ಲರು ಇಲ್ಲ ಇಲ್ಲ ಎಲ್ಲೂ ಗಾಡಿ ಸ್ಟಾಪ್ ಆಗೋಲ್ಲ ಇಲ್ಲ ಇಲ್ಲ ಹಾಗೆಲ್ಲ ಏನೂ ಆಗೋಲ್ಲ ನೀವು ಎ ಅಲ್ಲಿ ನಿಮ್ಮ ಮನೆ ಹತ್ತಿರ ಎಷ್ಟೊತ್ತಿಗೆ ಗಾಡಿ ಇರಬೇಕೂಂತ ಹೇಳಿ ಮೇಡಮ್ ನಾನು ಅಷ್ಟೊತ್ತಿಗೆ ಕಳ್ಸಿ ಕೊಡ್ತೀನಿ ಓಕೆ ನಿಮ್ದು ಕರೆಂಟ್ ಲೊಕೇಶನ್ ಸೆಂಡ್ ಮಾಡಕ್ಕೆ ಆಗುತ್ತಾ ಮ್ಯಾಮ್ ಕರೆಂಟ್ ಲೊಕೇಶನ್ ಕಳಿಸ್ಬೋದಾ

ಇಲ್ಲ ಮೇಡಮ್ ಕಮ್ಮಿ ಎಲ್ಲ ಮಾಡೋಕ್ಕಾಗಲ್ಲ ಓಕೆ ಓಕೆ ಮಾಡ್ಕೊಡ್ತೀವಿ ಮೇಡಮ್ ಬನ್ನಿ ಓಕೆ ಮ್ಯಾಮ್ ಥ್ಯಾಂಕ್ ಯು